ಸಂಗೀತ ಸಂಗೀತ ಸಿಂಗ್ ಸೇ ಹಾಡು ಹಾಡು ನಂಗೆ ತುಂಬ ಇಷ್ಟ ಹಾಡಂದ್ರೆ ಎಷ್ಟೇ ಮನ್ಸು ಕೆಟ್ಟಿದ್ರೂ ಹಾಡ್ ಕೇಳಿದ್ರಂತೂ ಅಬ್ಬಾ ಸ ಸರಿ ಆಯಿತು ನಮಗಂತೂ ಹಾಡು ಕೇಳಿದ್ರೆ ಸಾಕಪ್ಪ ಅನಿಸತ್ತೆ ನಾನು ಹಾಡ್ ನನ್ಗೆ ಹಾಡ್ಗಳಂದ್ರೆ ತುಂಬ ಇಷ್ಟ ಯಾವಾಗಲಾದ್ರೂ ಬೇಜಾರಾಗಿದ್ದಾಗ ನಾನು ಹಾಡಾಕ್ಬುಟ್ರೆ ಎಲ್ಲ ಬೇಜಾರೂ ಹೋಗುತ್ತೆ ನಾನು ಮನೆ ಕೆಲಸ ಮಾಡ್ವಾಗ್ಲೂ ಅಷ್ಟೇ ಹಾಡ್ ಹಾಕ್ಬಿಟ್ಟು ಟೀವಿಲಿ ಆಮೇಲೆ ಮನೆ ಕೆಲಸ ಮಾಡ್ತೀನಿ ಇನ್ನು ಸಂಗೀತಗಾರರು ಅಂತ ಬಂದರೆ ನಾನು ಫಸ್ಟ್ ಮುಖಾಮುಖಿಯಾಗಿ ನೋಡಿರೋರು ಅಂದರೆ ವಿಜಯ್ ಪ್ರಕಾಶ್ ಸರ್ ಅವರ ವಿಜಯ್ ಪ್ರಕಾಶ್ ಸರ್ ಹಾಡಂದರೆ ಓಹ್ ಸುಪ್ ಚೆನ್ನಾಗಿರುತ್ತೆ ಅವ್ರ ವಾಯ್ಸ್ ಅಂತೂ ಫುಲ್ ಮ್ಯಾಜಿಕು ಅವ್ರ ವಾಯ್ಸಲ್ಲಿ ಯಾವುದೇ ಹಾಡು ಕೇಳಿದ್ರೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇನ್ನು ನನ್ಗೆ ಇಷ್ಟ್ವಾಗಿರೋ ಹಾಡು ಅಂದರೆ ಹಂಸಲೇಖ ಸರ್ ಅವ್ರ ಹಾಡ್ ಅಂತೂ ಚೆನ್ನಾಗಿರುತ್ತೆ ತುಂಬ ಅರ್ಥಭರಿತವಾಗಿರುತ್ತೆ ಈಗಿನ ಹಾಡ್ಗಳ್ಗಿಂತ ಆಗಿನ ಹಾಡ್ಗಳು ತುಂಬ ಚೆನ್ನಾಗಿರ್ತಿದ್ವು ಹಂಸಲೇಖ ಆಡ್ಗಾ ಆಗಿರ್ಬೋದು ಇವ್ರ ಅದು ಅವ್ರ ಹಾಡ್ಗಳು ಎಸ್ ಪಿ ಸುಬ್ರಹ್ಮಣ್ಯಮ್ ಅವ್ರ ವಾಯ್ಸಲ್ಲಿ ಕೇಳಕ್ಕಂತೂ ತುಂಬ ಚೆನ್ನಾಗಿರ್ತಿತ್ತು ಮತ್ತು ಈ ನಾನು ವಿಜಯ್ ಪ್ರಕಾಶ್ ಸರನ್ನ ನೋಡಿದ್ದು ಎಲ್ಲಿಯಪ್ಪ ಅಂದರೆ ಮೈಸೂರು ಮೈಸೂರ್ಗೆ ಹೋಗಿದ್ವಿ ಒಂದು ಸಾರಿ ನಮ್ಮ ಅಮ್ಮ ನಮ್ಮ ಮನೆಯವ್ರು ನಾನು ಅಲ್ಲಂತೂ ತುಂಬ ಜನ ಏನು ಜನ ಅಂದರೆ ಜನ ಆಗ ವಿಜಯ್ ಪ್ರಕಾಶ್ ಸರ್ರು ಅಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಗೆ ಬಂದಿದ್ದರು ಮತ್ತು ವಿಜಯ್ ಪ್ರಕಾಶ್ ಸರ್ ಜೊತೆ ಅರ್ಜುನ್ ಜನ್ಯ ಅವರೂ ಬಂದಿದ್ದರು ತುಂಬ ಚೆನ್ನಾಗಿತ್ತು ಅಲ್ಲಿ ಪ್ರೋಗ್ರಾಮ್ ನಡ್ಸಿಕೊಟ್ರು ಸುಮಾರು ಒಂದು ಎರಡು ಅವರ್ ಇದ್ದರು ಜನ ತುಂಬ ಜನ ಜಾತ್ರೆ ಇತ್ತು ಹಾಡ್ಗಳು ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲೆ ಇಂದ ಬಂದು ಅಲ್ಲಿ ಅಲ್ಲಿಂದ ಅಲ್ಲಿಂದ್ ಮೈಸೂರಲ್ಲಿ ನೋಡಿರೋದಷ್ಟೇ ನಾ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಒಬ್ಬರು ಸರಿಗಮಪ ಸೀಸನ್

ಎಲ್ಲ ಫಿಲಮ್ ಹಾಡ್ಗಳು ನನ್ಗೆ ಇಷ್ಟ ಎಲ್ಲ ಹ್ಯಾಕ್ಟರ್ ಆಕ್ಟಿಂಗ್ ಮಾಡಿರೋ ಹಾಡ್ಗಳೂ ನನ್ಗೆ ಇಷ್ಟ ಮತ್ತು ಸ ಎಸ್ ಪಿ ಸುಬ್ರಹ್ಮಣ್ಯಮ್ ಹಾಡಿರೋ ಹಾಡ್ಗಳು ತುಂಬ ನನಗೆ ಇಷ್ಟ ಆಗುತ್ತೆ ಜನಪದ ಹಾಡು ಮೆಯ್ನು ಅಪ್ಪ ನಮ್ಮ ನಾವು ಹಳ್ಳಿಯವ್ರಾಗಿರದ್ರಿಂದ ಜನಪದ ಹಾಡುಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ನಮಗೆ ಜನಪದ ಹಾಡು ನನಗೂ ಸ್ವಲ್ಪ ಬರುತ್ತೆ ಆದರೆ ಹಾಡಲ್ಲ ಜನಪದ ಭಾವಗೀತೆಗಳು ಫಿಲಮ್ ಹಾಡಾಗ್ಲಿ ಎಲ್ಲ ಹಾಡ್ಗಳು ಇಷ್ಟ ಆಗುತ್ತೆ ಮತ್ತು ಅರ್ಜುನ್ ಜನ್ಯ ಮತ್ತು ಈಗಿನ ಹಾಡ್ಗಳು ಅಂದರೆ ಈಗಿನ ಹಾಡ್ಗಳು ಹೆಸ್ರ್ ಏನಪ್ಪ ಸಂಗೀತ್ ಹೆಗ್ಡೆಅವ್ನ ಹಾಡ್ ಸಂಗೀತ್ ಹೆಗ್ಡೆ ಹಾಡುಗಳು ಚೆನ್ನಾಗಿರತ್ತೆ ಮತ್ತು ಇವರು ಆ ಅನು ಅನುರಾಧಾ ಭಟ್ ಅವ್ರ ಹಾಡೂ ನನಗೆ ತುಂಬ ಇಷ್ಟ ಚೈತ್ರಮ್ಮ ಚೈತ್ರಮ್ಮ ಅವ್ರ ಹಾಡ್ಗಳೂ ತುಂಬ ಇಷ್ಟ ಆಗುತ್ತೆ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ಮತ್ತು ಮಂಜುಳಾ ಗುರುರಾಜ್ ಅವ್ರ ಹಾಡ್ಗಳು ತುಂಬ ಚೆನ್ನಾಗಿರುತ್ತೆ ಎಲ್ಲರ ಹಾಡು ನಾನು ನೋಡಿದ್ದೀನಿ ಮತ್ತು ಟಿವಿಲಿ ಎಲ್ಲ ನೋಡಿದ್ದೀನಿ ಎಸ್ ಜಾನ್ಕಿ ಅವ್ರ ಹಾಡ್ಗಳೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಮ್ ಇವರು ಸರಿಗಮಪದವರಂತೂ ತುಂಬ ಚೆನ್ನಾಗಿ ಹಾಡ್ಗಳ್ ಬರ್ ಬರುತ್ತೆ ಸರಿಗಮಪದನ ಮಿಸ್ ಮಾಡದೆ ನೋಡ್ತೀನಿ ಹಾಡ್ಗಳು ತುಂಬ ಚೆನ್ನಾಗಿರುತ್ತೆ ಎಸ್ ಪಿ ಬಾಲ ಸುಬ್ರಹ್ಮಣ್ಯಮ್ ಹಾಡ್ಗಳು ಮತ್ತು ಇವರು ವಾಸುದೇವ್ ಅವ್ರದ್ದು ಆಮೇಲೆ ಎಮ್ ಶ್ರೀನಿವಾಸನ್ ಅವ್ರ ಹಾಡೂ ತುಂಬ ಅಂದರೆ ತುಂಬ ದೇವ್ರ ಹಾಡ್ಗಳೆಲ್ಲ ಹಾಡಿದಾರೆ ಅಯ್ಯಪ್ಪವ್ರ ಸ್ವಾಮಿ ಮೇಲೆ ಮಾದೇಶ್ವರ ಎಲ್ಲಾದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಾಂಗ್ಗಳಂತೂ ನಮ್ಗೆ ತುಂಬ ಇಷ್ಟ ಅವ್ರ ಹಾಡ್ಗಳಂತೂ ಕೇಳಿದ್ದೀನಿ ತುಂಬ ಚೆನ್ನಾಗಿ ಹಾಡ್ತಾರೆ ಮತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಹಾಡ್ಗಳು ಎಲ್ಲ ತುಂಬ ಚೆನ್ನಾಗಿರತ್ತೆ ಹಾಡ್ಗಳು ಹಳೆ ಹಾಡಾಗಿರ್ಬೋದು ಹೊಸ ಹಾಡಾಗಿರ್ಬೋದು ಎಲ್ಲ ಹಾಡ್ಗಳು ಚೆನ್ನಾಗಿರುತ್ತೆ ಈಗಿನವರೆಲ್ಲ ಡಮ್ಮ ಡುಮ್ಮಿ ಅಂದರೆ ನಮ್ಗೆ ಇಷ್ಟ ಆಗೋಲ್ಲ ಅಷ್ಟೇ ಹಳೆ ಹಾಡ್ಗಳು ಈಗೂ ಹೊಸ ಹೊಸವು ಬಂದೈತೆ ತುಂಬ ಇಷ್ಟ ಆಗುತ್ತೆ ಹಾಡ್ಗಳು ಹಾಡು ಕೇಳೋ ಅದೂ ಒಂದು ಹ್ಯಾ ನನಗೆ ಅಭ್ಯಾಸ ಅದು ಒಂದು ಹಾಬಿ ಅಂತಲೂ ಹೇಳ್ಬೋದು ಹಾಡು ಕೇಳೋದು ಹಾಡ್ ಕೇಳೋದು ಅಂದ್ರೂನು ಇಷ್ಟಾನೇ ಆಗುತ್ತೆ ಹಾಡ್ ಹಾಡಕ್ಕೇನೂ ಅಷ್ಟು ಬರೋಲ್ಲ ಹಾಡ್ಬೋದು ಮತ್ತು ನಮ್ಮ ಪರ್ ನಮ್ಮ ಕನ್ನಡದಲ್ಲಂತೂ ತುಂಬ ಸಂಗೀತಗಾರ್ರಿದ್ದಾರೆ ತುಂಬ ಒಳ್ಳೊಳ್ಳೆಯ ಸಿಂಗರ್ಸ್ ಇದ್ದಾರೆ ತುಂಬ ಒಳ್ಳೊಳ್ಳೆಯ ಹಾಡ್ಗಳಿವೆ ಇನ್ನೂ ಚೆನ್ನಾಗಿ ಬರಲಿ ಹಾಡ್ಗಳು ನಮ್ಮ ಕನ್ನಡಕ್ಕೆ ಇನ್ನೂ ಒಳ್ಳೊಳ್ಳೆಯ ಸಿಂಗರ್ಸ್ ಬರಲಿ ಅಂತ ನಾನು ಇಷ್ಟಪಡ್ತೀನಿ ಈ ಮೂಲಕ ಇನ್ನೂ ಒಳ್ಳೊಳ್ಳೆಯ ಸಂಗೀತಗಾರರಿಗೆ ಚಾನ್ಸ್ ಸಿಗಲಿ ಫಿಲಮ್ಗಳಲ್ಲೆಲ್ಲ ಇನ್ನೂ ಒಳ್ಳೊಳ್ಳೆಯ ಫಿಲಮ್ಗಳು ಬರ್ತಿದೆ ಅಷ್ಟೊಂದು ಫಿಲಮ್ಗೆ ಚೆನ್ನಾಗಿಲ್ಲ ಫಸ್ಟ್ ಎಲ್ಲ ಸಿನಿಮಾ ಅಂದರೆ ಎಲ್ಲ ಮನೇಲಿ ಜನ ಎಲ್ಲ ಕೂತ್ಕೊಂಡು ಹೋಗ್ ನೋಡ್ಬೋದಾಗಿತ್ತು ಅಷ್ಟು ಒಳೊಳ್ಳೆಯ ಹಾಡ್ಗಳಿರ್ತಿದ್ವು ಅಷ್ಟು ಒಳ್ಳೊಳ್ಳೆಯ ಸಿನಿಮಾ ಕತೆಗಳಿರ್ತಿದ್ದವು ಈಗ ಅಂಥದ್ದೇನೂ ಇಲ್ಲಈಗ ಏನು ಹೇಳೋದೇನಪ್ಪ ಅಂದರೆ ಫಸ್ಟೆಲ್ಲ ಫ್ಯಾಮಿಲಿ ಸಮೇತ ಕೊ ಟಾಕೀಸ್ಗೆ ಫಿಲಮ್ಗೆ ಹೋಗ್ತಿದ್ರು ಈಗೆಲ್ಲ ಮಕ್ಕಳನ್ನಂತೂ ಕರ್ಕೊಂಡೋಗೋಕ್ಕೆ ಆಗಲ್ಲ ಆ ಹಾಡ್ಗಳು ಆಗಿರ್ಬೋದು ಆ ಫಿಲಮ್ಗಳು ಕತೆಯಾಗಿರ್ಬೋದು ಇದ್ರಾಗ ಆಗುತ್ತೆ

ಇನ್ನೂ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಚೆನ್ನಾಗಿ ಹಾಡ್ಗಳೆಲ್ಲ ಬರೀಲಿ ಅಂತ ಇಷ್ಟಪಡ್ತೀನಿ ಮಕ್ಳುಗಳೆಲ್ಲ ನೋಡುವಂಥ ಸಿನಿಮಾಗಳು ಬರಲಿ ಇನ್ನೂ ಇನ್ನೂ ಹಾಡುಗಳಂತೂ ಚೆನ್ನಾಗೈತೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಇಷ್ಟಪಡ್ತೀನಿ ಇನ್ನೂ ನಾನು ಒಳ್ಳೊಳ್ಳೆಯ ಹಾಡ್ಗಳ್ ಬರಲಿ ಅಂತ ಆಸೆಪಡ್ತೀನಿ ಅಸ್